ಹಲೋ ಯಾರು ಹಾಂ ಸಂದೇಶ್ ಯಾರು ಬೇಕಾಯಿತು ಹಾಂ ಗೋವಾಳ್ಕರ್ ಸರ್ ಗೋವಾಳ್ಕರ್ ಹೇಳಿರಿ ಹಾಂ ಹೇಳಿರಿ ಸರ್ ಹೇಳಿರಿ ಹೇಳಿರಿ ಹೇಳಿರಿ ಹೇಳ್ರಿ ನಮಸ್ಕಾರ ಸರ್ ನಮಸ್ಕಾರ ಹೇಳಿರಿ ಯಾಕೆ ಸರ್ ಏನಾಯ್ತ್ ಇಲ್ಲ ಸರ ಲಾಸ್ಟ್ ಟೈಮೇ ಫೀಸ್ ಮಾಡಿದ್ದಲ್ಲ ಸರ ಲಾಸ್ಟ್ ಟೈಮೇ ಕಟ್ಟಿದ್ದು ಸ್ವಲ್ಪ ಇಲ್ಲ ಸರ್ ಬರ್ತಾನ ಸರ್ ಹಾಗೆ ಇಲ್ಲ ಸರ್ ಅವ್ರು ಕಟ್ಟಿದೆ ಸರ್ ಲಾಸ್ಟ್ ಟೈಮೇ ಒಂದು ಸ್ವಲ್ಪ್ ಕಟ್ಟಿದೆ ಇನ್ನೊಂದು ಸ್ವಲ್ಪ್ ಬ್ಯಾಲೆನ್ಸ್ ಅದ ಕಟ್ಟಿ ಬಿಡ್ತೀರಿ ಸರ್ ಹಾಂ ಸರ್ ಬರ್ತಾನೆ ಬರ್ತಾನ ಏ ಇಲ್ಲ ಸರ್ ಹಾಗೇನಾಗಲ್ಲ ಸರ್ ಇಲ್ಲ ಸರ್ ಪ್ಲೀಸ್ ಸರ್ ಒಂದು ಸತಿ ಸರ್ ನಿಮ್ಮ ಕಡಿಂದ ನಮ್ಮ ಕಡಿಂದ ರಿಕ್ವೆಸ್ಟ್ ಸರ್ ಈ ಸಲ ಇಲ್ಲ ಸರ್ ಸಾರಿ ಸರ್ ಆಗೈತ್ ಸರ ಸರ್ ಇದೊಂದು ಸರ್ತಿ ನೀವು ಇದು ಮಾಡಿಕೊಳ್ರಿ ಸರ್ ಪ್ಲೀಸ ಎಸ್ ಸರ್ ಆಗೈತೆ ಸರ್ ಹುಡುಗರು ಸ್ವಲ್ಪ್ ಏನು ಮಾಡ್ತೀರಿ ಸರ್ ವಾತಾವರಣ ಸ್ವಲ್ಪ್ ಇದಾಗೈತೆ ಸರ್ ಹಾಂ ಮನೇಲಿ ಬಂದು ಹೇಳ್ತೀನಿ ಸರ್ ಎಲ್ಲ ಜರ ಹಾಂ

ಇಲ್ಲ ಸರ್ ಹೌದು ಸರ್ ಏ ಇಲ್ಲ ಸರ್ ಹಂಗೇನಿಲ್ಲ ಸರ್ ಹಂಗೇನಿಲ್ಲ ಸರ್ ಇಲ್ಲ ಸರ್ ಹಾಗೇನಿಲ್ಲ ಸರ್ ಕಲಿ ಹೇಳ್ತಿನಿ ಸರ್ ನಮ್ಮ ಮಗ್ನಿಗೆ ಇನ್ನು ಮೇಲೆ ಸ್ಟ್ರಿಕ್ ಆಗಿ ವಾರ್ನಿಂಗ್ ಮಾಡಿ ಹೇಳ್ತಿನಿ ಸರ್ ಹಾಗೇನಿಲ್ಲ ಏ ಇಲ್ಲ ಸರ್ ಇಲ್ಲ ಸರ್ ಹಾಗೇನಿಲ್ಲ ಸರ್ ಮಾ ಹೇಳ್ತಿನಿ ಸರ್ ಅವರಿಗೆ ಹೇಳ್ತಿನಿ ಹುಡ್ಗ್ರ ಆಯ್ತು ಸರ್ ಆಯ್ತು ಸರ್ ಹೇಳ್ತಿನಿ ಸರ್ ಅವನಿಗೆ ಹೇಳ್ತಿನಿ ಸರ್ ಸರ್ ಹೇಳೀರಿ ಸರ್ ಹೇಳೀರಿ ಸರ ಇದೊಂದು ಸರ್ತಿ ಸರ್ ಒಂದು ಸರ್ತಿ ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಸರ್ ನಾವು ನಿಮಗೆ ಇದು ಮಾಡ್ತಿನಿ ಸರ್ ಒಂದು ಸರ್ತಿ ಇರಲಿ ಇರಲಿ ಸರ್ ಹೋಗಲಿ ಬಿಡಿ ಸರ್ ಆಗೈತೆ ಸರ್ ಒಂದು ಸರಿ ತಪ್ಪು ಇನ್ಮೇಲೆ ಆಗೋಲ್ಲ ಸರ್ ನಾನು ಹೇಳ್ಕೊಂತಿನ್ ಹಾಂ ಸರ್ ಹೇಳ್ತಿನಿ ಸರ್ ಹೇಳ್ತಿನಿ ಹೇಳ್ತಿನಿ